ನನ್ನ ಫಸ್ಟ್ ಪ್ರಾಡಕ್ಟು ಲ್ಯಾಪ್ಟಾಪು ನಾನು ಅದನ್ನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಅದರಲ್ಲಿ ನಾನು ಎಮ್ ಎಸ್ ವರ್ಡು ಎಮ್ ಎಸ್ ಪವರ್ಪಾಯಿಂಟು ಎಮ್ ಎಸ್ ಎಕ್ಸೆಲು ಹೀಗೆ ಹಲವಾರು ರೀತಿಯಲ್ಲಿ ಅದನ್ನು ಬಳಸ್ತೀನಿ ಅದರಿಂದ ನನಗೆ ತುಂಬ ಉಪಯೋಗ ಆಗಿದೆ ಎಮ್ ಎಸ್ ಎಕ್ಸೆಲಲ್ಲಿ ನಾವು ತುಂಬ ತುಂಬ ತುಂಬ ಡೇಟಾಗಳನ್ನು ಎಂಟ್ರಿ ಮಾಡ್ಬೋದು ಉದಾಹರಣೆಗೆ ಹೆಸರು ಸ್ಥಳ ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ಹೀಗೆ ಹಲವಾರು ರೀತಿಯ ವಿವರಗಳನ್ನು ತುಂಬಬಹುದು ಇದು ಒಂದೇ ಕಡೆ ಎಲ್ಲ ವಿವರಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ ಹಾಗೇ ಎಮ್ ಎಸ್ ವರ್ಡ್ನಲ್ಲಿ ನಾವು ಯಾವುದೇ ರೀತಿಯ ಬೇಕಾದ ಬುಕ್ಕನ್ನು ಟೈಪ್ ಮಾಡಬಹುದು ಮತ್ತು ನೋಟ್ಸ್ಗಳನ್ನೂ ಟೈಪ್ ಮಾಡಿಕೊಳ್ಳಬಹುದು ಇದು ನಮಗೆ ತುಂಬ ಅನುಕೂಲವನ್ನು ಮಾಡಿಕೊಡುತ್ತದೆ ಹಾಗೆಯೇ ಎಮ್ ಎಸ್ ಪವರ್ಪಾಯಿಂಟ್ ಇದರಲ್ಲಿ ನಾವು ಹಲವಾರು ರೀತಿಯ ಪ್ರೆಸೆಂಟೇಷನ್ಗಳಿಗೆ ಚಿತ್ರಗಳನ್ನು ಸಂಗ್ರಹಿಸಬಹುದು ಇದು ನಮಗೆ ತುಂಬ ಉಪಯೋಗವಾಗುತ್ತದೆ ಇದರಿಂದ ತುಂಬ ಉಪಯೋಗಗಳಿವೆ ಇದು ಶಾಲಾ ಕಾಲೇಜು ಮಕ್ಕಳಿಗೆ ತುಂಬ ಉಪಯೋಗವಾಗುತ್ತದೆ ಹಾಗೆಯೇ ನಾನು ಇದರಿಂದ ತುಂಬ ಉಪಯೋಗವನ್ನು ಪಡೆದುಕೊಂಡಿದ್ದೇನೆ